ನಾನು ಹೀಗೆ ಹೇಳ್ತಿರೋದು ಬಟ್ಟೆ ಬಗ್ಗೆ ಇದು ನಾನು ಆನ್ಲೈನ್ನಲ್ಲಿ ತಗೊಂಡಿದ್ದು ನಾನು ಬುಕ್ ಮಾಡಿದ್ದು ಒಂದು ಮೂರು ನಾಲ್ಕು ಬುಕ್ ಮಾಡಿದೆ ಅದ್ರಲ್ಲಿ ಒಂದು ಸೈಜ್ ಕರೆಕ್ಟಾಗಿ ಬಂದಿರಲಿಲ್ಲ ಸೊ ಮತ್ತೆ ನಾನು ರಿಟರ್ನ್ ಕಳ್ಸಿದೆ ಬಟ್ ಇನ್ನೊಂದ್ ಎರಡು ಬಂದಿತ್ತು ಇದು ಬ್ರಾಂಡೆಡ್ ಅಂತ ಬುಕ್ ಮಾಡಿದ್ರೆ ಬಟ್ ಇಲ್ಲಿ ಲೇಬಲ್ಲೇನು ಕರೆಕ್ಟಾಗಿ ಬಂದಿರಲಿಲ್ಲ ಮತ್ತು ಇದು ಏನಂದ್ರೆ ಫಿಟ್ಟಿಂಗ್ ಸಹ ತುಂಬ ವರ್ಸ್ಟಾಗಿತ್ತು ಮತ್ತು ನಾನು ಈ ದುಡ್ಡು ಕೊಟ್ಟಿರೋದುಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ ಅಷ್ಟೊಂದ್ ಚೆನ್ನಾಗೇ ಬಂದಿಲ್ಲ ಮತ್ತು ಇದು ಕಲ್ಲರ್ ಅನ್ನೋದು ಬೇಗ ಹೋಗ್ತಿದೆ ನಾನು ಕಲ್ಲರ್ ಹೋಗಲ್ಲ ಅಂದ್ಕೊಂಡೆ ಮತ್ತೆ ಒಂದುಸರಿ ಹಾಕ್ಕೊಂಡು ನೀರಲ್ಲಿ ವಾಶ್ ಮಾಡಿ ಹಾಕುವಷ್ಟ್ರೊಳ್ಗೆ ತುಂಬ ಕಲ್ಲರ್ ಹೋಗ್ತಿದೆ ನಾನು ಇನ್ನೊಂದು ಎರಡ್ಮೂರು ವಾಶ್ಗಾಕಿದ್ರು ಫುಲ್ ಲೈಟ್ ಕಲರ್ ಆಗಿಬಿಡತ್ತೆ ಅಂತ ಅನ್ನಿಸ್ತಿದೆ ಇದು ನಾವು ಕೊಟ್ಟಿರೋ ದುಡ್ಡಿಗು ಮತ್ತು ಇದಕ್ಕೂ ವರ್ತ್ಲೆಸ್ಸಾಗಿದೆ ಮತ್ತೆ ಇದು ಇನ್ನೊಂದು ಟಾಪ್ ಹೇಳಬೇಕು ಅಂದರೆ ಇದು ಕಲ್ಲರ್ ಏನ್ ಹೋಗ್ತಿಲ್ಲ ಬಟ್ ಬಟ್ಟೆ ತುಂಬ ಸಿಂಕ್ ಆಗ್ತಿದೆ ಅಷ್ಟು ಕ್ವಾಲಿಟಿ ಇಲ್ಲ ಬಟ್ಟೆ ನಾನು ಪೇ ಮಾಡಿದ್ದು ಇದಕ್ಕೆ ಸಾವಿರದ ಐನೂರು ರೂಪಾಯಿ ಏನೋ ಕೊಟ್ಟೆ ಬಟ್ ಇದನ್ ನೋಡಿದರೆ ಹೇಗಿದೆ ಅಂದರೆ ಒಂದು ಏಳುನೂರು ರೂಪಾಯಿ ಎಂಟುನೂರು ರೂಪಾಯಿ ಕೊಟ್ಟಿರೋ ಬಟ್ಟೆ ಥರ ಇದೆ ಇದು ತುಂಬ ವರ್ಸ್ಟ್ ಆಗಿದೆ ಅಂತ ನಾನು ಹೇಳಕೆ ಇಷ್ಟ ಪಡ್ತೀನಿ